ಮೀನುಗಾರಿಕಾ ವೃತ್ತಿಯಲ್ಲಿ ತುಂಬಾ ಆಸಕ್ತಿದಾಯಕ್ಕ ಯಾವುದಂತ ಹೇಳಿದರೆ ಬಲೆ ಸಮುದ್ರಕ್ಕೆ ಬಲೆ ಹಾಕಿ ಆ ಮೀನು ಬೀಳೋ ತನಕ ಕಾಯ್ದು ಕಾದು ನಂತರ ಬಲೆ ಎಳ್ದು ತೀರಕ್ಕೆ ಬಲೆ ಎಳ್ದು ಮೀನು ಬರತ್ತಲ್ಲ ಮೀನು ಬರೋದು ಅದನ್ನೇ ವಿಂಗಡಣೆ ಮಾಡೋದೇ ಅದೇ ತುಂಬಾ ಒಂದು ಆಸಕ್ತಿದಾಯಕ ವಿಚಾರವಾಗಿದೆ ಬೇರೆ ವೃತ್ತಿಗಳಿಗೆ ಹೋಲಿಸಿದ್ದರೆ ಇದು ಬಾ ಮೀನುಗಾರಿಕಾ ವೃತ್ತಿ ಬೆಳ್ಗಾತ ಬೇಗ ಆರು ಗಂಟೆ ಮೊದಲು ಹೋಗಿ ಬಲೆ ಹಾಕಿ ಮೀನು ಹಿಡ್ದು ಮೀನು ತಂದು ಅದ್ನ ವಿಂಗಡಣೆ ಮಾಡಿ ಬೇರೆ ಬೇರೆ ಮಾಡಿ ಅದನ್ನು ಮಾರಿದ ನಂತರ ಸಾಧಾರ್ಣ ಒಂಬತ್ತು ಗಂಟೆಯ ಆರು ಏಳು ಗಂಟೆ ಒಳಗೆ ಎಲ್ಲಾ ಮೀನಿದ್ದು ಕೆಲಸ ಮುಗಿಸಿ ಬೇರೆ ಇತರ ವದದ ಬೇರೆ ಕೆಲ್ಸಕ್ಕೂ ಹೋಗ್ಬೋದು ಬೇರೆ ಕೆಲ್ಸಕ್ಕೂ ಟೈಮ್ ಸಿಗತ್ತೆ ಕಾಲಾವಕಾಶ ಸಿಗತ್ತೆ ಹಾಗಾಗಿ ಇದರಲ್ಲಿ ಮೀನುಗಾರಿಕ್ಕಾ ವೃತ್ತಿಯೆ ಒಂದು ಆಸಕ್ತಿ ಅದು ಹೇಳ್ಲಿಕ್ಕಾಗದಿಲ್ಲ ಯಾವ್ಥರ ಮೀನೂ ಬಲೆ ಹಾಕಿ ಮೀನು ಹಿಡಿಯೋದು ಮೀನು ಎಳಿಯೋದು ಎಲ್ಲರು ಒಂದು ಹತ್ತು ನಲ್ವತ್ತೈವತ್ತು ಮಂದಿ ಸೇರ್ಕೊಂಡಾ ಬಲೆಯನ್ನು ಎಳ್ದು ತೀರಕ್ಕೆ ತಂದು ಮೀನನ್ನು ಬೇರೆ ಬೇರೆ ರೀತಿ ವಿಂಗಡಣೆ ವಿಂಗಡಣೆ ಮಾಡಿ ಅದನ್ನು ಮಾರಾಟ ಮಾಡೋದು ಅದೇ ತುಂಬಾ ಒಳ್ಳೆಯ ವೃತ್ತಿಂತ ಕಾಣತ್ತೆ